ಸರ್ ಅದೇ ಸರ್ ನೀವು ಇನ್ಸುರೆನ್ಸ್ ಮಾಡಿಸ್ತಾ ಇದ್ದೀರಲ್ಲ ಅದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್ ನಂಗೆ ಈಗ ಇಪ್ಪತ್ತೊಂದು

ಹೌದ್ ಹೌದು

ಸರ್ ನನ್ನ ಕೈಲಿ ಅಷ್ಟೊಂದು ದುಡ್ಡನ್ನ ಅದು ಪಾವತಿಸಕ್ಕೆ ಆಗೋಲ್ಲ ಸರ್ ನನಗೆ ವರ್ಷಕ್ಕೆ ಲಕ್ಷದ್ದು ಸರ್ ನಾವು ಎರಡು ಕಂತಾಗಿ ಕಟ್ಬೋದಲ್ವಾ ಒಂದೇ ಸಾರಿ ಕಟ್ಟಕ್ಕೆ ಆಗೋಲ್ಲ ಏ ನಾವು ಎರಡು ಕಂತಾಗಿ ಮಾಡ್ತೀವಿ

ಇದು ಯಾವ ಸ್ಕೀಮ್ ಅಂತ ಕೇಳ್ಬೋದಾ ಸ್ಕೀಮ್ ಬಂದ್ಬಿಟ್ಟು